ನಾನು ಒಬ್ಬ ಗೃಹಿಣಿ ನನಗೆ ಬಟ್ಟೆ ಹೊಲಿಯುದಂದ್ರ ಬಹಳ ಇಷ್ಟ ಬಟ್ಟೆ ಹೊಲಿಯುದಂದ್ರ ನಮ್ಮ ತಾಯಿನೇ ನಮ್ಗೆ ಕಲ್ಸಿದ್ರು ಅದು ನನಗೆ ಬಹಳ ಇಷ್ಟ ಯಾಕಂದ್ರ ಆವಾಗ ಆವಾಗಿನ ಕಾಲಕ್ಕ ಈಗ ಹತ್ತೊಂಬತ್ನೂರ ತೊಂಬತ್ತರಾಗ ಆರು ರೂಪಾಯಿ ಐದ್ರುಪಯ್ಕೊಂದು ಜಂಪರ್ನ್ನ ಹೊಲ್ದು ನಮ್ಮ ತಾಯವರು ನಮ್ಗೆ ಸಾಕಿದ್ರು ಆ ಥರ ಇರುವಾಗ ನಮಗೆ ಅದೇ ನಮ್ಗೆ ನಮ್ಮ ಜೀವನಕ್ಕ ಅದೇ ನನಗೆ ಆಸರೆ ಆಗಿತ್ತು ನಮ್ಮ ತಾಯವರ್ಗೆ ಸ್ವಲ್ಪ ವಯಸ್ಸಾಯ್ತು ಅವ್ಲ್ನಾಗ ಅವರು ಏನು ಮಾಡ್ತಿದ್ರು ನನಗೆ ಕಲ್ಸ್ಕಳ್ತಾ ಹೋಗ್ತಿದ್ರು ಈ ಥರ ಹಿಂಗೆ ಹೊಲಿಬೇಕು ಈ ಥರ ಹಿಂಗೆ ಬಿಡಬೇಕು ಈ ಥರ ಹಿಂಗೆ ಮಾಡಬೇಕು ದಿನ್ಗೊಂದು ಜಂಪರ್ ಹೊಲ್ದರೇ ನಿನ್ಗ ಎಂಟು ರೂಪಾಯಿ ಸಿಗತ್ತ ಐದು ರೂಪಾಯಿ ಸಿಗತ್ತೆ ನೀನು ಈ ಥರ ಹುಕ್ಸ್ ಹಚ್ಚದು ಕಲಿ ಎರಡು ರೂಪಾಯಿ ಸಿಗತ್ತೆ ಅಂತ ನನ್ಗ ಬೈದು ಬೈದು ನನ್ಗ ಸ್ಕೂಲ್ಗೆ ಹೋಗಿ ಬಂದ್ಮ್ಯಾಗ ನಾನು ಶಾಲೆಗ್ಹೋಗಿ ಬಂದ್ಮ್ಯಾಗನೂ ನನ್ಗ ಕುಂದಸ್ತಿದ್ರು ಕುಂದರ್ಸಿದ್ಮ್ಯಾಗ ನನ್ಗೆ ಎರಡು ರೂಪಾಯಿ ಕೊಟ್ರು ಆವಾಗಿನ ಕಾಲಕ್ಕೆ ನಮಗೆ ಭಾಳ ಖುಷಿ ಅಂದ್ರ ಖುಷಿ ಮದ್ವೆಲ್ಲ ಮಾಡ್ಕೊಂದು ಮತ್ತೆ ಮನೆಯಿಂದನೂ ಕೆಲಸ ಮಾಡ್ಕೊಂತಿ ಅಜ್ಜಿ ಅಜ್ಜಿಗೆ ನೋಡ್ಕೊಂದು ದಿನ ಒಂದು ಅದು ನಮ್ಗೆ ಏನಾಗಿತ್ತು ಅಂದ್ರ ಜಂಪರ್ ಹೊಲಿಯೋ ಜಲ್ದಿ ಬಂತಂದ್ರ ನಮಗೆ ಎರಡು ರೂಪಾಯಿ ಸಿಗತ್ತೆ ಅನ್ನದೊಂದು ಭಾಳ ಖುಷಿ ಆಗ್ತಿತ್ತು ಬರ್ತಾ ಬರ್ತಾ ಆವಾಗ ನಾವು ಏಳನೇ ತರಗತಿ ಏಳನೇ ಕ್ಲಾಸ್ ಆದೆ ಆವಾಗ ಮದ್ವೆ ಮಾಡಿ ಕೊಟ್ಬಿಟ್ಟರು ನನ್ಗೆ ಮದ್ವೆ ಮಾಡ್ಕೊಟ್ಮ್ಯಾಗ ನನ್ಗೆ ಬಟ್ಟೆ ಹೊಲಿಯದಂದ್ರ ಭಾಳ ಇಷ್ಟ ಇತ್ತು ಈ ಕಡೆ ಮದ್ವೆ ಮಾಡ್ಕೊಟ್ಬಿಟ್ರು ಮದ್ವೆ ಮಾಡಿ ಕೊಟ್ಟ್ಮ್ಯಾಗ ಅಲ್ಲಿ ಹೋದರೂನು ನಾನು ಕೈಲಿದ್ದಾದರೂನು ಗಂಡನ ಮನ್ಯಾಗೆ ಬಟ್ಟೆ ಹೊಲಿಯದು ಕಲತು ಮನ್ಯಾಗಲ್ಲೆ ಅವರು ಗಂಡನ ಮನೆಯಲ್ಲಿ ಯಾರ್ಯಾರು ಬಟ್ಟೆ ಹೆಂಗೆಂಗೆ ಇಡಬೇಕು ಹ್ಯಾಂಗೆ ಇಲ್ಲ ಹ್ಯಾಂಗೆ ಹೊಲಿಬೇಕು ಅಂತ ಅಲ್ಲೀನು ಕಲ್ತೆ ಅವರು ಒಂದು ರಾಟಿ ಕೊಡ್ಸಾದನು ಅವರಿಗೆ ಆಗ್ತಿದ್ದಿಲ್ಲ ಗಂಡ ಕುಡ್ಕ ಅತ್ತಿನೂ ಕುಡ್ಕಿ ನಾದ್ನಿಯರು ಕಿರಿ ಕಿರಿ ಈ ಥರ ಇದ್ದಾಗ ನಾನು ಆವಾಗ ಏಳನೇ ತರಗತಿ ನಂದು ಬಾಲ್ಯವಿವಾಹ ಹತ್ತೊಂಬತ್ನೂರ ತೊಂಬತ್ತರಾಗ ನಂದು ಬಾಲ್ಯವಿವಾಹ ಮಾಡಿದ್ರು ಆದರೂ ನಾನು ಬಿಡಲಿಲ್ಲ ಬಟ್ಟೆ ಹೊಲಿಯದಂದ್ರ ನನಗೆ ಭಾಳ ಇಷ್ಟ ಇತ್ತು ಮತ್ತೆ ವಾಪಾಸ್ಸು ತವ್ರು ಮನಿಗೆ ಬಂದಾಗ ಮತ್ತೆ ನಮ್ಮ ತಾಯವರ ಹತ್ರ ಹೇಳ್ಸ್ಕಳ್ತಿದ್ದೆ ಬಟ್ಟೆ ಹೊಲಿತಿದ್ದೆ ನಂತರ ನನ್ನದು ಇಪ್ಪತ್ತೇಳು ವರ್ಷಕ್ಕೆ ನನಗೆ ಮೂರು ಮಕ್ಕಳಾಗಿ ಗಂಡ ತೀರಿ ಹೋದ ಗಂಡ ತೀರಿ ಹೋದ್ಮ್ಯಾಗ ಮತ್ತೆ ನನ್ಗ ಬಟ್ಟೆ ಹೊಲಿಯದಂದ್ರ ಭಾಳ ಇಷ್ಟ ಬಟ್ಟೆ ಹೊಲಿತಾ ಹೊಲಿತಾ ಒಂದು ಗ್ರಾಮ ಪಂಚಾಯತಿಯಾಗ ಆವಾಗ ಒಂದು ವರ್ಷ ಕಲ್ತ್ರಾ ಒಂದು ಮಿಷನ್ ಕೊಡ್ತಿದ್ರು ಒಂದು ವರ್ಷಕ್ಕೆ ಒಂದು ಮಿಷನ್ನು ತಿಂಗಳಿಗೆ ಮುನ್ನೂರು ರೂಪಾಯಿ ಈ ಥರ ಕಟ್ಟುವಾಗ ನಮಗೆ ತಿಂಗ್ಳಿಗೆ ಮುನ್ನೂರು ರೂಪಾಯಿ ಅಂದ್ರ ಭಾಳ ದೊಡ್ಡ ಸಾಹುಕಾರ್ ನಾವು ಆವಾಗ ಮುನ್ನೂರು ರೂಪಾಯಿಯಲ್ಲಿ ಇದ್ದೆ ಹಿಂಗಿದ್ದಾಗ ನಾವು ಬಟ್ಟೆ ಹೊಲಿಯಾಕೆ ಹೋಗ್ತಿದ್ವಿ ಪಾಗಾರ ಪಾಗಾರ ಬಂತಂದ್ರ ಆವತ್ತಿಂದು ದಿವ್ಸ ಹಬ್ಬಾನೆ ಹಬ್ಬ ಅದು ಯಾವ್ದು ತಿಂಗ್ಳಿಗೆ ಮುನ್ನೂರು ದಿನಾ ಹತ್ತು ರೂಪಾಯಿ ಹಿಂಗೆ ಕೊಟ್ಟು ನಮ್ಗೆ ಒಂದು ವರ್ಷ ರಾಟಿ ಕಲ್ಸಿದ್ಮ್ಯಾಗ ಆಮೇಲೆ ಮಿಷನ್ ಕೊಟ್ರು ಪಂಚಾಯ್ತಿಯಲ್ಲಿದ್ದ ಒಂದು ಮಿಷನ್ ಬಂತು ಮಿಷನ್ ಬಂದ್ಮ್ಯಾಗ ಮನೆಯಾಗೆ ಬಟ್ಟೆ ಹೊಲಿಯಾಕತ್ವಿ ಆವಾಗ ಒಂದು ಜಂಪರ್ ಹೊಲ್ದ್ರ ಹತ್ತು ರೂಪಾಯಿ ಎಂಟು ರೂಪಾಯಿ ಇದು ಹಿಂಗಾತು ಅದು ಹಂಗಾತು ಅದೊಂದು ಪಿರ್ಯಾದಿ ಅದನ್ನು ಮಾ ಅದನ್ನ ಮಾಡ್ಕೊಂದ ಅವ್ರಕೂಡ ನಾವು ಅನಸ್ಕಂದು ಮತ್ತೆ ಅವನ್ನೆಲ್ಲಾ ಕರೆಕ್ಟ್ ಮಾಡಿಕೊಟ್ಟು ಜೀವನ ನೆಡ್ಸಿದ್ವಿ ಈಗ ಈಗಿನ ಜೀವನ ಎಲ್ಲಾ ಕಟ್ಟಿಂಗ್ ಬ್ಯಾರೆ ಮತ್ತು ಟೈಲರಿಂಗಾ ಬ್ಯಾರೆ ಕಟ್ಟಿಂಗಾ ಬ್ಯಾರೇ ಈ ಪ್ಯಾಷನ್ನಾ ಬ್ಯಾರೇ ಆತು ಆವಾಗಿನ ಕಟ್ಟಿಂಗಾ ಬ್ಯಾರೆ ಈಗಿನ ಕಟ್ಟಿಂಗಾ ಬ್ಯಾರೆ ಹಿಂಗಾಗಿ ನಾನು ಸರಳವಾಗಿ ನಾವು ಏನಾದ್ರ ಕಲಿಯಬೇಕಂತ ಮತ್ತೆ ನಾನು ಪ್ರಯತ್ನ ಮಾಡದೇ ಮಿಷಿನಲ್ಲಿ ಮ್ಯಾಟ್ ಹೊಲಿಯಾಕ ಮ್ಯಾಟ್ ಅಂದರೆ ಕಾಲಿಗೆ ಒರ್ಸ್ಕೋನುದು ಮನ್ಯಾಗ ಒಳಗೆ ಹೋಗದು ಈ ಮ್ಯಾಟನ್ನ ನಾನು ಹೊಲಿತಾ ಹೊಲಿತಾ ಮತ್ತೆ ಒಂದಿನಕ್ಕ ನಾನು ಈಗ ನೂರು ರೂಪಾಯಿ ದುಡಿಯಕತ್ತಿನಿ ನೂರು ರೂಪಾಯಿ ಅಂದ್ರ ಒಂದು ಮ್ಯಾಟಿಗೆ ನೂರು ರೂಪಾಯಿ ಅದನ್ನ ಟೈಲರಿಂಗ್ನಾಗ್ ಭಾಳ ಆಸಕ್ತಿ ಇದ್ದಿದ್ದಕ್ಕೆ ಆ ವಿದ್ಯೆ ನನಗೀಗ ಇನ್ನುವರೆಗೆ ನನ್ಗೆ ಜೀವನ ಕಾಪಾಡಕತ್ತೈತಿ ಕಾಪಾಡುವಾಗ ಮತ್ತು ನನ್ಗ ನನ್ಗೊಂದು ಇಷ್ಟ ಖಾಲಿ ಕುಂತಿರ್ತರಲ್ಲಾ ಹೆಣ್ಮಕ್ಕಳು ಅವರಿಗೂನು ನಾನು ಇದನೆಲ್ಲ ಹೇಳ್ಕೊಡಬೇಕು ಅವರೂನು ಖಾಲಿ ಕುಂದ್ರ್ಬಾರದು ಅವರೂನು ಚೆನ್ನಾಗಿರಬೇಕು ಅವರೂನು ಟೈಮ್ ಪಾಸ್ ಅವ್ರಿಗೆ ಮನೆಗೆಲ್ಲ ತಂದು ಹಾಕುವ್ರು ಇದ್ದರೂನು ಅವರು ಟೈಮ್ ಪಾಸ್ ಆಗಿ ದುಡೀಲಿ ಅವರ ಆಸಕ್ತಿ ಅದ್ರ ಮ್ಯಾಲೆ ಬರಲಿ ಅವರೂನು ಖರ್ಚಿಗೆ ಏನಾದರೂ ಮಾಡ್ಕೊಳ್ಳಲಿ ಅಂತ ಅವ್ರ್ಗುನೂ ನಾನು ಮ್ಯಾಟ್ ಹೊಲಿಯೋದನ್ನ ಹೇಳ್ಕೊಡಕತ್ತೀನಿ ಹೇಳ್ಕೊಟ್ಮ್ಯಾಗ ಅವ್ರ್ಗೂ ನಾನು ಮತ್ತು ನಾನು ದುಡ್ಡು ಬ್ಯಾಡ ನಾನು ಮನ್ಯಾಗ ಬಟ್ಟೆ ಇರ್ತಾವ ನಾನು ಹೊಲ್ದು ಕೊಡ್ತೀನಿ ಅಂತಂದು ಆ ಹೆಣ್ಮಕ್ಳಳಿಗೆ ಒಂಥರ ಮ್ಯಾಟ್ ಫ್ರೀಯಾಗಿ ಕೊಟ್ಟು ನಾನು ಖುಷಿ ಪಡ್ಸಕತ್ತೀನಿ ಅದು ಯಾಕಂದ್ರ ನಮ್ಮ ಹೆಣ್ಮಕ್ಕಳು ಎಲ್ಲಾರು ನಾವು ಬಡ್ತನ್ದಾಗ ಬಂದವ್ರು ಅವರು ಖುಷಿಯಾಗಿರಲಿ ನೌಕರಿ ಇದ್ದವರು ಅವ್ರವ್ರ ಗಂಡನ ಮನೆಯವರು ಅವ್ರ್ಗೆ ನೌಕರಿ ಇರ್ತೈತಿ ಅವರು ಚೆನ್ನಾಗಿರ್ತಾರೆ ನಾವು ಬಡ ಬಡುವ್ರು ಇರ್ತೀವಿ ನಾವು ಇಂಥದಾದರೂ ಮಾಡ್ಕೊಂಡ್ ನಾವು ಖುಷಿಯಾಗಿರೋಣ ಅನ್ನದೊಂದು ನನ್ಗ ಆಸೆ ಮತ್ತು ಮುಂದೆ ನಮ್ಮ ಮಕ್ಕಳು ನಮ್ಮಕ್ಕಳು ಅವರೂನು ಏನಾದರೂ ಕಲಿಯಬೇಕು ಸ್ವಂತ ಉದ್ಯೋಗ ಸ್ವಂತ ಉದ್ಯೋಗ ಅಂದರೀಗ ಲಂಚ ಇಲ್ಲದೇ ಯಾವುದೂ ಕೆಲಸ ಸಿಗಂಗಿಲ್ಲ ಸಿಗ್ಲಿದ್ದಾಗ ನಾವು ಯಾರ್ಗಾದರೂ ಕೈಕಾಲು ಬೀಳ್ತೀವಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೊಡ್ತೀವಿ ಆದರೂನು ನಾವು ಅಲ್ಲಿ ಕೆಲಸ ಕೊಡ್ಸ್ತೀವಿ ಇಲ್ಲಿ ಕೊಡಿ ಕೆಲಸ ಕೊಡ್ಸ್ತೀವಿ ಅಂತಂದು ದುಡ್ಡೆಲ್ಲ ತಗೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಬಿಡ್ತಾರೆ ಹಿಂಗೆ ಇದ್ದಾಗ ಅದಕ್ಕ ನಮ್ಮಕ್ಕಳಿಗೂನು ಸ್ವಂತ ಉದ್ಯೋಗ ಕಲೀಲಿ ಅಂತ ರಾಟಿನ ಕಲ್ಸೋದು ನನ್ಗೆ ಭಾಳ ಮುಖ್ಯ ಯಾಕಂದ್ರ ಒಂದು ಬ್ಲೌಸ್ ಹೊಲ್ದ್ರ ಅವರಿಗೆ ಲಾಸ್ಟ್ ಒಂದ್ನೂರು ಸಿಗಲಿ ನೂರೈವತ್ತು ಸಿಗಲಿ ನೆಮ್ಮದಿಯಾಗೆ ಇರ್ತಾರಪ್ಪಾ ಮನೆಯಲ್ಲೇ ಕೈಯಾಗೆ ದುಡಿಯಕ್ ಹೋಗಂಗಿಲ್ಲ ಅದೊಂದು ಸ್ವಂತ ಉದ್ಯೋಗ ಆಗತ್ತೆ ಅಂತೇಳಿ ನಾನು ಅವರಿಗೆ ಬಟ್ಟೆ ಹೊಲ್ಯೋದು ಕಲಿರಿ ನೀವು ಬಟ್ಟೆ ಹೊಲ್ಯೋದು ನಿಮ್ಗೆ ಜೀವನ ಯಾಕಂದ್ರ ನಮ್ಮ ಅಮ್ನವರೂನು ಬಟ್ಟೆ ಹೊಲಿಯಕತ್ತಿದ್ರು ನೀವೂನು ನಮ್ಮ ಅಮ್ನವ್ರ ನಮಗೆ ಕಲ್ಸಿದ್ರ ನೀವೂನೂ ಬಟ್ಟೆ ಹೊಲ್ಯೋದ ಕಲಿರಿ ಅಂತಂದು ಅವ್ರ್ಗೆ ನಾನು ಅದನ್ನ ಹೇಳ್ಕೊಡ್ತೀನಿ ಯಾಕಂದ್ರ ಒಂದು ಖುಷಿಯೈತಿ ಬಟ್ಟೆ ಹೊಲಿಯದರಾಗ ಒಂದು ಜೀವನ ಐತಿ ಒಂದು ಬಡ ಕುಟುಂಬನ ನಾವು ಇವತ್ತು ನಮ್ಗೆ ಊಟಕ್ಕಿಲ್ಲ ಅಂದರೂನು ಒಂದು ಬ್ಲೌಸ್ ಹೊಲ್ದು ನಾವು ಅದನ್ನ ನಾವು ಜೀವನ ಮಾಡ್ಬೋದು ಒಂದು ಐವತ್ತು ರೂಪಾಯಿ ಅಕ್ಕಿ ಹತ್ತು ರೂಪಾಯಿ ಬ್ಯಾಳೆ ಹತ್ತು ರೂಪಾಯಿ ಹೊಳ್ ಎಣ್ಣೆ ಹತ್ತು ರೂಪಾಯಿ ಜೀರ್ಗಿ ಸಾಸ್ವಿ ಹತ್ತು ರೂಪಾಯಿ ತರಕಾರಿ ತಂದು ನಾವು ಮಾಡ್ಬೋದು ಒಂದೊಂದ ಬರಲಿ ಅದನ್ನ ನಾವು ಒಂದೇ ದಿನಕ್ಕೆ ಜೀವನ ಮಾಡ್ಬೋದು ಬ್ಯಾರೆದರ ಕಡೆ ನಾವು ನೌಕರಿ ಕೊಡ್ರಿ ನಮ್ಗೆ ಅದು ಕೊಡ್ರಿ ಇದು ಕೊಡ್ರಿ ಅಂತಂದ್ರ ಅಲ್ಲಿ ಆಗೋದೆ ಬ್ಯಾರೆ ನೌಕರಿ ಕೊಡದೇ ಬ್ಯಾರೆ ಈ ಥರ ಹೆಣ್ಮಕ್ಳು ಹಾಳಾಗಿ ಹೋಗ್ತಾರೆ ಆ ಥರ ಹಾಳಾಗ್ಬ್ಯಾಡ್ರಿ ಒಳ್ಳೆಯ ಜೀವನ ಮಾಡ್ರಿ ಒಳ್ಳೆಯ ಜೀವನ ಕಲೀರಿ ಒಳ್ಳೆಯ ರೀತಿಲಿದ್ದು ನಿಮ್ಮ ಮಕ್ಕಳಿಗೂನು ಬೆಳಸಿರಿ ಒಳ್ಳೆಯ ಒಳ್ಳೆಯ ಹಾಸ್ಟೆಲ್ಗ್ ಹಾಕ್ರಿ ಆಮೇಲೆ ಇನ್ನೊಂದು ಏನಂದ್ರ ಈಗ ಹಪ್ಪಳ ಸಂಡಿಗೆ ಮಾಡೋವೆಲ್ಲ ಬಂದಾವು ಅದೂ ಭಾಳ ಒಳ್ಳೆಯದು ಹೌದು ಏನಂದ್ರ ಅಂಗಡಿ ಅಂಗ್ಡಿಗೆ ಹೋಗಿ ಹಾಕಿದ್ರ ಅದೂ ಒಂದು ಉದ್ಯೋಗ ನಾವು ಬಟ್ಟೆ ಹೊಲ್ಕೊಳ್ತನ ಇದನ್ನು ಮಾಡಿದ್ರ ಭಾಳಾ ಚಲೋ ಆಗತ್ತ ಇನ್ನೊಂದು ಏನಂದ್ರ ಒಂದು ಓಣಿಯಾಗ ನಾವು ಒಂದು ಒಂದು ಆಫೀಸ್ ಥರ ಮಾಡಿ ಒಂದು ಹತ್ತು ಮಂದಿಗೆ ಬಟ್ಟೆ ಹೊಲಿಯಣ ಬರ್ರಿ ಅದು ಮಿಷನ್ ಐತಿ ಹೊಲಿಯಾನ ಎಲ್ಲರು ಕೂಡಿ ಹೊಲ್ದು ಏನಾರ ಮಾಡಣ ಯಾವ್ದಾದರೂ ಒಂದು ಸ್ಕೂಲ್ ಡ್ರೆಸ್ಸಿಂದ ನಮ್ಗ ಅನುಕೂಲ ಆದ್ರ ಎಲ್ಲಾ ಹೆಣ್ಮಕ್ಳಿಗೆ ಕರ್ಕಂಡು ನಮ್ಗೆ ಹೊಲಿಯಾಕೆ ಭಾಳ ಬಟ್ಟೆ ಹೊಲಿಯಾಕ ನಮ್ಗೆ ಭಾಳ ಅನುಕೂಲ ಆಗತ್ತೆ ಒಂದೊಂದು ಜೊತಿಗೆ ಇಷ್ಟು ಅಂತ ಕೊಟ್ರ ಒಬ್ಬೊಬ್ಬ ಹೆಣ್ಮಕ್ಕಳಿಗೂನು ನಮ್ಗ ಖುಷಿ ಆಗತ್ತೆ ಯಾಕಂದ್ರ ಖಾಲಿ ಕೂತ್ಕೊಂದು ಟಿವಿ ನೋಡ್ಕೊಳ್ತಾ ಮನ್ಯಾಗೆ ಸುಮ್ಮನೆ ಮಾನಸಿಕವಾಗಿ ಚಿಂತೆ ಗಂಡನ ಚಿಂತೆ ಅತ್ತಿ ಮಾವನ ಚಿಂತೆ ಮಕ್ಕಳ ಚಿಂತೆ ಮಾಡ್ಕೊಳ್ತಾ ಕುಂದ್ರಾ ಬದ್ಲಿ ನಾವು ಚಂದಂಗ ಬಟ್ಟೆ ಹೊಲ್ಕೊಳ್ತಾ ಇದ್ವಿ ಅಂದ್ರ ಯಾ ಚಿಂತೆನೂ ಬರದಿಲ್ಲ ಯಾರ ಕಿರಿಕಿರಿನೂ ಇಲ್ಲ ಯಾವುದೂ ಇಲ್ಲ ಈ ಹಳೆ ಬಟ್ಟೆಗ ತಗೋರಿ ಒಂದು ಮ್ಯಾಟ್ ಹೆಣದ್ವಿ ಅಂದ್ರ ನಮ್ಗೆ ನೂರು ರೂಪಾಯಿ ಕೊಡ್ತಾರೆ ಅಂತ ಮ್ಯಾಟ್ ರಾಟ್ಯಾಗ ಎರಡರ ಮೂರರ ನಾವು ಹೊಲ್ದು ಕೊಟ್ವಿ ಅಂದ್ರ ಮುನ್ನೂರು ರೂಪಾಯಿ ಒಂದು ಅಂಗಡಿ ಪರಿಚಯ ಮಾಡ್ಕೊರಿ ಪರಿಚಯ ಮಾಡ್ಕೊಂದು ಅದನ್ನ ಆಯ್ತಲ್ಲ ಈ ಥರ ಹಿಂಗೆ ನಾವು ಹೊಲಿವ್ತೀರಿ ಅಂತ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಂಡ್ ನಾವು ಅಂಗ್ಡಿಯವ್ರು ಏನಾರ ನಮ್ಗೆ ಈ ಥರ ನಮ್ಗೆ ಹಿಂಗೆ ಕೊಡ್ರಿ ಈ ರೇಟ್ಗ್ ಕೊಡ್ರಿ ಅಂದ್ರ ನಾವು ಹಗಲು ರಾತ್ರಿ ಕುನ್ಕೊಂಡ್ ಹೊಲ್ದು ನಮ್ಮ ಜೀವನನ ನಾವು ಸಾಗಸ್ಬೋದು ಅಂತ ನನ್ಗ ಅದು ನನ್ನ ನಿಜ ಜೀವನಾಗೂನು ನನ್ಗ ಅದು ಅರ್ಥಾಗೈತಿ ನಾನು ಬಟ್ಟೆ ಹೊಲಿಯೋದು ಅಂದ್ರ ನನ್ಗ ಭಾಳ ಇಷ್ಟ ನಾನು ಮುದುಕಿ ಆದರೂನು ಕೂಡ ಒಂದ್ ತುತ್ತು ಅನ್ನ ಉಣ್ತೀನಪ್ಪ ನಾನು ಬಟ್ಟೆ ಹೊಲ್ಕೊಳ್ತಾ ಯಾಕಂದ್ರ ಒಂದು ಹರ್ದಿದ್ ಬಟ್ಟೆ ಹೊಲ್ದರೂನು ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಡರು ಅದಾರ ಆ ಟೈಮ್ಗೆ ನನ್ಗ ಅದು ಒಂದು ತುತ್ತು ಅನ್ನ ಕೊಡ್ತೈತಿ ನನ್ಗ ಭಾಳ ಅದನ್ನ ನಾ ಜೀವ್ನಕ್ಕೆ ಅನ್ಸೈತಿ ನಾನು ಇದನ್ನ ಹೇಳಿನಿ ಯಾಕಂದ್ರ ನಾವು ಬಹಳ ಅನುಭವ ಪಟ್ಟೀವಿ ಕಷ್ಟದಾಗ ಬಂದಂತವ್ರು ಕಷ್ಟದಾಗ ಇದ್ದೀವಿ ಕಷ್ಟದಾಗ ಇರುವಂತೋವ್ರು ಆವಾಗಿನ ಕಾಲಕ್ಕೆ ಹಂಗಿತ್ತು ಈಗಿನ ಕಾಲಕ್ಕೆ ಹಿಂಗೈತಿ ಮುಂದೆ ನಮ್ಮ ಜೀವನ ಹೆಂಗಪ್ಪಂತ ಈಗೂನು ನಾವು ಯೋಚನೆ ಮಾಡಕತ್ತೀವಿ ಮಕ್ಕಳಿದ್ದಾದರೂ ನಾವು ಚೆನ್ನಾಗಿ ನಾವು ಚಲೋ ಇರ್ತೀವಿ ಮಕ್ಕಳಾರ ನಮ್ಗ ಚಲೋ ನೋಡ್ಕೊಳ್ಳಿ ಈಗ ಸರ್ಕಾರದವ್ರು ಏನೇನೋ ಯೂಟ್ಯೂಬ್ನಾಗ ಬಿಡ್ತಾರೆ ಅದೆಲ್ಲ ಕೇಳೋಕ್ಹೋದ್ರ ಸರ್ವರ್ ಇಲ್ಲ ನಮ್ಗ ಅದು ಇಲ್ಲ ನಮ್ಗ ಇದಿಲ್ಲ ಆ ಡಾಕ್ಯುಮೆಂಟ್ಸ್ ಇಲ್ಲಾಂತ ನಮ್ಮನ್ನ ವಾಪಾಸ್ಸು ಕಳಸ್ತಾರೆ ಇದೊಂದು ನನ್ಗ ಭಾಳ ಕಷ್ಟ ಆಗೈತ್ರಿ ಏಕಂದ್ರ ನಾವು ಬಡ ಕುಟುಂಬ್ದಾಗ ಬಂದವ್ರು ಏನು ಮಾಡಕ್ಕೂನು ನಮ್ಗ ಆಗವಲ್ದ್ರಿ